ಹಾಂ ನಮಸ್ತೆ ಹೇಳಿ ಹೌದಾ ಹೇಳಿ ಏನು ಬೇಕಿತ್ತು

ಹೌದಾ ಹ್ಞೂ ಯಾವತ್ತು ಬರ್ತೀರಾ ನೀವು ಹಾಂ ಬನ್ನಿ ಅಮೌಂಟೂ ಒಂದು ಎರಡೆರಡು ಸಾವಿರ ಆಗುತ್ತೆ ಒಬ್ಬೊಬ್ರಿಗೆ ಮತ್ತು ಟು ಡೇಸ್ ಆಗುತ್ತೆ ಪ್ಲೇಸ್ ಎಲ್ಲ ನೋಡೋ ಅಷ್ಟೊತ್ತಿಗೆ ಟು ಡೇಸ್ ಆಗುತ್ತೆ ಮತ್ತು ಚಿತ್ರದುರ್ಗದಲ್ಲಿ ಕೋಟೆ ಕೋಟೆ ಇದೆ ಎಲ್ಲ ರಾಜರು ಆಳ್ ಆಳ್ವಿಕೆಯಲ್ಲಿ ಆಳಿದ್ದು ಟೆಂಪಲ್ಗಳಿದವೆ ಗಣೇಶನ ದೇವಸ್ಥಾನ ಏಕ ಏಕಾಂತಮ್ಮನ ಮತ್ತು ಉಚ್ಚಂಗಿದು ಎಲ್ಲ ದೇವಸ್ಥಾನ ಇದಾವೆ ಕುದುರೆ ಮೆಟ್ಲು ಇದೆ ಒನಕೆ ಓಬವ್ವನ ಇದೆಲ್ಲ ಇದೆ ಹಾಂ ಮತ್ತು ಆಡು ಮಲ್ಲೇಶ್ವರ ಇದೆ ಅಲ್ಲಿ ಎಲ್ಲ ರಿಯಲ್ಲ್ ಆಗಿ ಪ್ರಾಣಿಗಳಿದಾವೆ ಝೂ ಇದೆ ಎಲ್ಲ ಥರದ ಪ್ರಾಣಿಗಳು ರಿಯಲ್ಲಾಗಿ ನೋಡ್ಬೋದು ಅಲ್ಲಿ ಮ್ಯೂಝಿಯಮ್ ಇದೆ ಚಂದ್ರವಳ್ಳಿ ಇದೆ ಚಿತ್ರದುರ್ಗದಲ್ಲಿ ಪ್ರೇಕ್ಷಣೀಯ ಸ್ಥಳಗಳು ತುಂಬ ಇದವೆ ಬನ್ನಿ ನೀವು ಯಾವತ್ತು ಬರ್ತೀನಂತ ಕಾಲ್ ಮಾಡಿ ಬನ್ನಿ ಕರ್ಕೊಂಡೋಗಿ ಎಲ್ಲ ನಿಮಗೆ ನಮ್ಮ ಚಿತ್ರದುರ್ಗ ಕೋಟೆ ಎಲ್ಲ ನಿಮಗೆ ಏನು ತೋರಿಸ್ತೀವಿ ಹಾಂ ಮತ್ತು ಏನಾದರೂ ಮತ್ತು ಏನಾದರೂ ನೋಡೋದಿದೆಯಾ ಕೇಳೋದಿದೆಯಾ ಎಲ್ಲ ಸ್ಪೆಷಾಲಿಟಿ ಹಾಂ ಎಲ್ಲ ಸ್ಪೆಷಾಲಿಟಿ ಚೆನ್ನಾಗಿದೆ ಇಲ್ಲಿ ಬನ್ನಿ ಬಂದು ಎಲ್ಲ ನಿಮಿಗೆ ಎಲ್ಲನೂ ನಮಗೆ ನೋಡಿ ಕೊಡ್ತೀವಿ ಜವಾಬ್ದಾರಿಗೆ ಏನೂ ತೊಂದರೆ ಆಗೋಲ್ಲ ನಿಮಗೆ ಓಕೆ ಬನ್ನಿ ಹಾಂ ಹೇಳಿ ಓಕೆ ಓಕೆ ಮ ಫೋನ್ ಮಾಡಿ ಬನ್ನಿ ಓ ಹಾಂ ಓಕೆ ತ್ಯಾಂಕ್ ಯು